ನಮ್ಮ ಅಡುಗೆ ಮನೆಯಲ್ಲಿ ಬಹಳ ಪಾತ್ರೆಗಳಿವೆ ಅಡಿಗೆ ಮಾಡುವ ಪದಾರ್ಥಗಳಿವೆ ಕುಕ್ಕರ್ ಇದರಲ್ಲಿ ಅನ್ನವನ್ನು ಬೇಗ ಮಾಡಬಹುದು ಇದು ಮೂರು ನಿಮಿಷದಲ್ಲಿ ಅನ್ನ ಆಗ್ಬಿಡುತ್ತೆ ಹಾಗೇ ನಾನ್ವೆಜ್ ಚಿಕನ್ ಮಟನ್ ಅದನ್ನು ಸಹ ಕುಕ್ಕರ್ನಲ್ಲಿ ಮಾಡಬಹುದು ಹಾಗೇ ಚಿಕ್ಕ ಚಿಕ್ಕ ಪಾತ್ರೆಗಳಿವೆ ಅದರಲ್ಲಿ ಕೂಡ ಸಮಯ ಸ್ವಲ್ಪ ಬೇಕಾದಾಗ ಸ್ವಲ್ಪ ಮಾಡ್ಕೋಬೋದು ಹಾಗೇ ಚೊಂಬು ಲೋಟಗಳಿವೆ ಹ ಇದರಲ್ಲಿ ನೀರು ಕುಡೀಬಹುದು ಹಾಗೇ ಒಂದು ತಟ್ಟೆ ಇದೆ ತಟ್ಟೆಗಳಲ್ಲಿ ಊಟ ಮಾಡಬಹುದು ಚಮಚ ಅನ್ನದ ಚಮಚ ಇದೆ ಚಮ್ಚದಲ್ಲಿ ಸ್ಪೂನಲ್ಲಿ ಊಟ ಮಾಡ್ಬೌದು ಚೌಟ ಸಾರಿನ್ ಚೌಟ ಇದರಲ್ಲಿ ಸಾರು ಹಾಕಬಹುದು ಅನ್ನದ ಚಮಚ ಇದೆ ಅನ್ನ ಹಾಕ್ಕಳಕ್ಕೆ ಹಾಗೇ ಇದು ಫಿಲ್ಟರ್ ನೀರಿನ್ದೊಂದು ಇದೈತೆ ಅದನ್ನು ಸಹ ಅಡಿಗೆ ಮನೆಯಲ್ಲಿ ಶುಚಿಯಾದ ನೀರನ್ನು ಬಳಸಿಕೊಂಡು ಅಡಿಗೆ ಮಾಡ್ತಾರೆ ಹಾಗೇ ಒಂದು ಮನೆಯಲ್ಲಿ ಫ್ರಿಜ್ ಇದೆ ಈ ಫ್ರಿಜ್ಜಲ್ಲಿ ಮಿಕ್ಕಿರುವಂಥ ಅಡಿಗೆ ಊಟಗಳು ಹಾಳಾಗಬಾರದೆಂದು ಅದರಲ್ಲಿ ಇಟ್ಟು ಶೇಖರಿಸಿ ಇಡುತ್ತಾರೆ ಹಾಗೇ ಚಿಕ್ಕ ಚಿಕ್ಕ ಡಬ್ಬಿಗಳಿವೆ ಈ ಡಬ್ಬಿಗಳಲ್ಲಿ ದಿನನಿತ್ಯ ಬಳಸುವ ಅಡಿಗೆ ಮಾಡಲು ಬಳಸುವ ದಿನಸಿಗಳು ಸಹ ಶೇಖರಣೆ ಮಾಡಿ ಇಡಲಾಗುತ್ತದೆ ಇದರಲ್ಲಿ ಬೇಳೆ ಹಸಿಮೆಣಸಿನಕಾಯಿ ಬಟಾಣಿ ಒಣಮೆಣಸಿನಕಾಯಿ ಇಂಥವನ್ನು ಇಡಬಹುದು ಇವನ್ನು ಒಡೆ ಊಟ ಅಡಿಗೆ ಮಾಡುವ ಸಮಯದಲ್ಲಿ ಬಳಸಿಕೊಳ್ಳುತ್ತಾರೆ ಹಾಗೇ ಇಲ್ಲಿ ರುಬ್ಬುವ ಒಂದು ಕಲ್ಲಿದೆ ಇದರಲ್ಲಿ ಅಡಿಗೆ ಸಮಯಕ್ಕೆ ಬೇಕಾಗುವ ಮಸಾಲೆ ಪದಾರ್ಥಗಳನ್ನು ಹಾಕಿಕೊಂಡು ರುಬ್ಬಿಕೊಳ್ಳಬಹುದು ಇದರಲ್ಲಿ ರುಬ್ಬಿಕೊಂಡಾಗ ತುಂಬ ರುಚಿಯಾಗಿ ಅಡುಗೆ ಚೆನ್ನಾಗಿ ರುಚಿಯಾಗಿ ಬರುತ್ತದೆ ಈಗ ಮಿಕ್ಸಿ ಜಾರಲ್ಲಿ ಹಾಕಿಕೊಂಡರೆ ಅಷ್ಟು ರುಚಿಯಾಗಿ ಬರುವುದಿಲ್ಲ ರುಬ್ಬುವ ಕಲ್ಲಿಂದ ರುಬ್ಬಿಕೊಂಡರೆ ತುಂಬ ಚೆನ್ನಾಗಿ ಬರುತ್ತದೆ ಹಾಗೇ ಮಸಗುಂಡು ಇದೆ ಇದರಿಂದ ಬಜ್ಜಿ ಸಾಂಬಾರು ಅದನ್ನು ಮಸೆಯಬಹುದು ಹಪ್ಪ ಈಗ ದೊಡ್ಡ ದೊಡ್ಡ ಬಾಕ್ಸ ಇವು ಡಬ್ಬಿಗಳಿವೆ ಇದರಲ್ಲಿ ಹಪ್ಪಳ ಸಂಡಿಗೆ ಅವುನ್ನ ಹಬ್ಬ ಹಬ್ಬ ಹರಿದಿನಕ್ಕೆ ಅಡಿಗೆ ಎಣ್ಣೆಯಲ್ಲಿ ಹಾಕಿಕೊಂಡು ಕರಿದು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ ಊಟ ಮಾಡ್ಬೋದು ತುಂಬ ಚೆನ್ನಾಗಿದೆ ಹಾಗೇ ದೊಡ್ಡ ದೊಡ್ಡ ಪಾತ್ರೆಗಳಿವೆ ಈ ಪಾತ್ರೆಗಳನ್ನು ನಾವು ಮನೆಯ ಒಂದು ಯಾವ್ದಾರ ಒಂದು ಸಣ್ಣ ನಮ್ಮೂರಲೊಂದ್ ಯಾವ್ದಾರ ಪಂಕ್ಷನ್ ಇದ್ದರೆ ಮನೆಯೊಳಗಡೆ ಶುಭ ಸಮಾಚಾರ ಅಂಥವೇನು ಇದ್ದರೆ ದೊಡ್ಡ ದೊಡ್ಡ ಅಡಿಗೆ ಅಡ್ಗೆಗುಳ್ ಮಾಡೋಕ್ಕೆ ಬಳಸಿಕೊಳ್ತೀವಿ ಪಾತ್ರೆಗಳು ತುಂಬ ಚೆನ್ನಾಗಿದಾವೆ ಪಾತ್ರೆಗಳು ಹಾಗೇ ಒಂದು ದೊಡ್ಡ ದೊಡ್ಡ ಒಂದು ಇದು ಇದೆ ಜಾಲ್ರಿ ಇದರಲ್ಲಿ ಮೆಣಸಿನಕಾಯಿ ಹಪ್ಳ ಅವನ್ನೆಲ್ಲ ಮಾಡ್ಬೋದು ಹಾಗೆ ಒಂದು ದೊಡ್ಡ ಬಾಂಡ್ಲೆ ಇದೆ ಇದು ದೊಡ್ಡ ಅಡಿಗೆ ಒಗ್ಗರಣೆ ಹಾಕ್ಕಳಕ್ಕೆ ತುಂಬ ಚೆನ್ನಾಗಿದೆ ಹಾಗೇ ಚಿಕ್ಕ ಚಿಕ್ಕ ಸೆಟ್ ಬಾಕ್ಸ್ಗಳಿವೆ ಈ ಬಾಕ್ಸ್ಗಳಲ್ಲಿ ಊಟವನ್ನ ಹಾಕಿಕೊಟ್ಟು ಕಳಿಸಬೋದು ಹುಡುಗರಿಗೆ ಸ್ಕೂಲ್ಗಳಿಗೆ ಯಾವ್ದಾರ ಕೆಲ್ಸಗಳಿಗೋಗ್ಬೇಕಾರೆ ಬಾಕ್ಸ್ಗಳು ಹಾಕಿ ಕಳಿಸ್ಬೋದು ಸಿಲಿಂಡ್ರಿದೆ ಗ್ಯಾಸ್ ಒಲೆ ಇದೆ ತುಂಬ ಚೆನ್ನಾಗಿದೆ ಹೊಸಾದಿನ್ನ ಮೊನ್ನೆ ಇನ್ನೂ ತಗಂಡ್ವಿ ತುಂಬ ಚೆನ್ನಾಗಿದೆ ಅದರಲ್ಲಿ ಬೇಗ ಅಡಿಗೆ ಮಾಡಬಹುದು